ರೈತರು ಇವತ್ತಿನ ದಿನ ಭಾರತದ ಬೆನ್ನೆಲುಬು ಎಂಬ ಒಂದು ಬಿರುದಿಗೆ ಹೆಸರುವಾಸಿಯಾಗಿರುವಂಥದ್ದನ್ನ ನಾನು ನಾವು ಕಾಣ್ತೇವೆ ರೈತರು ಏನು ಬೇಕಾದರೂ ಮಾಡಬೋದು ಅವರ ವೃತ್ತಿ ಕೃಷಿಯ ವೃತ್ತಿಯನ್ನ ತ್ಯಜಿಸಿದರೆ ರೈತರು ಇವತ್ತಿನ ದಿನ ಇಡೀ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇರೋನಿಗೂ ಕೂಡ ತುತ್ತು ಅನ್ನಕ್ಕೆ ಹಿಂಜರಿಬೇಕಾಗ್ತದೆ ತುತ್ತು ಅನ್ನಕ್ಕೂ ಕೂಡ ಪರದಾಟ ಆಗ್ಬೋದು ರೈತ ಏನ್ ಅನ್ಕೊಂಡರೂ ಕೂಡ ಮಾಡಬಲ್ಲ ಅವನಲ್ಲಿ ಒಗ್ಗಟ್ಟಿದೆ ಆದರೆ ಇವತ್ತಿನ ದಿನ ರೈತರಿಗೆ ಮೋಸ ಆಗುತ್ತಿದೆ ಆದರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ರೈತ ಇವತ್ತಿನ ದಿನ ತಾನು ಬೆಳೆದಂಥಾ ಬೆಳೆಯಲ್ಲಿ ಮತ್ತೆ ಅದನ್ನು ಮಾರಾಟಕ್ಕೆ ಮಾರಿ ಅದರಲ್ಲಿ ಬಂದಂಥಾ ಹಣವನ್ನು ಸ್ವಲ್ಪ ತೆಗೆದಿಟ್ಟು ಉಳಿದ ಹಣವನ್ನು ಮತ್ತೆ ಉಳುಮೆಗೆ ಬಂಡವಾಳವಾಗಿ ಮಾಡುತ್ತಾನೆ ಇದರಿಂದ ರೈತ ಮಾಡಬಯಿಸುವ ಹಲವಾರು ಕಸುಬುಗಳನ್ನು ನಾವು ನೋಡುತ್ತೇವೆ